ನನಗೆ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡುದು ಆಗಿರ್ಬೋದು ಅಥವಾ ಯಾವುದೇ ರೀತಿ ಆದಂಥ ಪೇಟಿಂಗ್ ಆಗಿರ್ಬೋದು ಕ್ರಾಫ್ಟ್ ಅಲ್ಲಿ ತುಂಬ ಆ ಒಂದು ಆಸ್ತಕಿ ಹೆಚ್ಚಾಗಿ ಇರುತ್ತೆ ಇದು ನನ್ನ ಹುಟ್ಟಿನಿಂದ ನನಗೆ ನಂಗೆ ಇದ್ರ ಮೇಲೆ ತುಂಬಾ ಆಸಕ್ತಿ ಯಾಕೆ ಅಂತ ಹೇಳಿದ ನಮ್ಮ ಪಪ್ಪ ಆಗಿರ್ಬೋದು ಅಪ್ಪ ಅಮ್ಮ ಇಬ್ಬರು ಕೂಡ ಇದೇ ಆಸಕ್ತಿಯನ್ನು ನನ್ನಲ್ಲಿ ಪ್ರೋತ್ಸಾಹ ಕೂಡ ಮಾಡಿದರು ಈಗ ನಾನು ಮಾಡಿದ ಅಂತ ಹೇಳಿದರೆ ನಾನು ಅನೇಕ ರೀತಿಯಲ್ಲಿ ಮಾಡ್ಕೊಟ್ಟಿದ್ದೀನಿ ಉದಾಹರಣೆಗೆ ನಮ್ಮ ಅಮ್ಮನಿಗೆ ಅದು ಶ್ ಒಬ್ಬಳು ಶಿಕ್ಷಕಿ ಈಗ ಅವಳ ಶಾಲೆಗೆ ಬೇಕಾಗಿರುವಂಥ ಕಲೆ ಗೋಪಕರಣಗಳನ್ನು ನಾನೇ ಮಾಡಿ ಕೊಡ್ತಿದ್ದೆ ಈಗ ನಾನು ಮಾಡಿದ್ದಂತ ಹೇಳಿದರೆ ಈಗ ಕಪ್ಪೆ ಆಗಿರ್ಬೋದು ನವಿಲುಗಳ ಒಂದು ಮಾದರಿ ಕೂಡ ಆಗಿರ್ಬೋದು ಅದೇ ರೀತಿಯಾಗಿ ಸಂಖ್ಯೆ ಅಂದರೆ ಈಗ ಗುಣಲಬ್ಧಗಳನ್ನು ಹೂವಿನ ಮೇಲೆ ಹೇಗೆ ತಯಾರಿಸ್ಬೌದು ಅನ್ನೋದನ್ನು ಕೂಡ ನಾನೇ ಮಾಡಿದ್ದೇನೆ ಅದೇ ರೀತಿಯಾಗಿ ಗ್ರೀಟಿಂಗ್ಸ್ ಕಾರ್ಡ್ ಗಾರ್ಡ್ ಆಗಿರ್ಬಹುದು ವಿಗ್ರಹ ಪತ್ರೆ ಇತ್ಯಾದಿಗಳನ್ನು ನಾನು ನನ್ನ ವಾ ಕೈಯಿಂದನೆ ಮಾಡ್ತಾ ಇದ್ದೇನೆ ಇದೊಂದು ನನಗೆ ಖುಷಿ ಕೊಡುವಂಥ ಸಂಗತಿ ಆಗಿರುತ್ತೆ ಈಗ ನಾನು ಮಾಡಿದ್ದರಲ್ಲಿ ಒಂದು ಉತ್ತಮ ಅಂತ ಹೇಳಿದರೆ ಒಂದು ಆ ಗುಣಲಬ್ಧಗಳನ್ನು ಕಂಡು ಹಿಡಿಯುವಂಥದ್ದು ಎರಡು ಡಬ್ಬಿಗಳನ್ನು ಮಾಡಿದೆ ಅಂದರೆ ಒಂದು ಡಬ್ಬಿಯಲ್ಲಿ ನೀವು ಎಷ್ಟು ಸಂಖ್ಯೆಯನ್ನು ಹಾಕ್ತಿರೋ ಇನ್ನೊಂದು ಡಬ್ಬಿಯಲ್ಲಿ ಅಷ್ಟು ಗುಣಾಕಾರವನ್ನು ಮಾಡುವಂಥದ್ದು ಈಗ ನಾಲ್ಕು ಗುಣಿಸು ಒಂದು ಅಂತ ಹೇಳಿದರೆ ಹಾಕಬೇಕು ನಾಲ್ಕು ಒಂದು ಡಬ್ಬಿಯಲ್ಲಿ ನಾಲ್ಕು ಗೋಲಿಗಳನ್ನು ಹಾಕೋದು ಮತ್ತು ಇನ್ನೊಂದು ಡೋಲ್ ಡಬ್ಬಿಯಲ್ಲಿ ಒಂದು ಗೋಲಿಯನ್ನು ಹಾಕುವಂಥದ್ದು ಬರುವಂಥ ಉತ್ತರ ನಾಲ್ಕು ಅಲ್ಲವಾ ಅದೇ ರೀತಿಯಾಗಿ ಅಥ್ವಾ ಗುಣಾಕಾರ ಆಗಿರ್ಬೋದು ಅದೇ ರೀತಿಯಾಗಿ ಮಾದರಿ ಆಗ ಈಗ ಛತ್ರಪತಿ ಶಿವಾಜಿಗಳು ಆಗಿರ್ಬೋದು ಅದೇ ರೀತಿಯಾಗಿ ಈಗ ಕುವೆಂಪು ಇಂತಹ ಮಾದರಿಗಳನ್ನು ನಾನು ಹೆಚ್ಚಾಗಿ ಮಾಡ್ತಾ ಇರ್ತೀನಿ ಅದೇ ರೀತಿಯಾಗಿ ಈಗ ನಮ್ಮ ಅಮ್ಮನು ಕೂಡ ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ಕೂಡ ನೀಡ್ತಿದ್ದಾರೆ ಈಗ ನಾವು ಶಾಲೆಗೆ ಹೋಗಿದ್ವಿ ಆದರ್ಶ ಪ್ರೌಢ ಶಾಲೆ ಅಂತ್ಹೇಳಿ ಅಲ್ಲಿ ಈಗ ನಾವು ಶಿಕ್ಷಕರಿಗೆ ಅಥ್ವಾ ಉಪನ್ಯಾಸಕರಿಗೆ ನಮ್ಮ ಶಾಲೆಯಲ್ಲಿ ನಡಿಯುವಂತಹ ಒಂದು ಸಮಾರಂಭಕ್ಕೋಸ್ಕರ ವಾ ಉಡುಗರೆ ಅಥವಾ ಗ್ರೀಟಿಂಗ್ ಕಾರ್ಗಳನ್ನು ಅಥವಾ ಈಗಿನ ಇನ್ವಿಟೇಷನ್ ಕಾರ್ಡ್ಗಳನ್ನು ನೀಡ್ಬೇಕು ಆಗಿತ್ತು ಆಗ ನಮ್ಮ ಗುಂಪಿನಲ್ಲಿ ನಾನು ಅದರ ಮುತುವರ್ಜೆನ ವೈಸ್ಕೊಂಡು ನಾನು ಮಾಡಿದೆ ಹೇಗಪ್ಪಾ ಅಂತ ಹೇಳಿದರೆ ಮೊದಲ್ನೇದಾಗಿ ಒಳ ಗಡಿ ಎಲ್ಲಾ ರೀತಿಯಾದಂತಹ ವಿಷಯಗಳನ್ನು ಬರೆದು ಹೊರಗಡೆಯಲ್ಲಿ ಒಂದು ಓಲೆಯ ಥರ ಅಥವಾ ಮಾಡಿ ಅಥವಾ ಪತ್ರದ ಓ ಏನು ಓಲೆ ಮಾಡ್ತೀವಲ್ಲ ಇಂತಿನ ಕಾಲದಲ್ಲಿ ಅದೇ ರೀತಿಯಾಗಿ ಮಾಡಿ ಅದರ ಮೇರೆ ರಿಬ್ಬನನ್ನು ಕಟ್ಟಿದ್ದೆ ಇದನ್ನು ನೋಡಿ ಎಲ್ಲಾ ಉಪನ್ಯಾಸಕರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದರು ಕೂಡ ಅದೇ ರೀತಿಯಾಗಿ ಇನ್ನು ಮುಂದು ಕೂಡ ಏನಾದರು ಬೇಕಾದರೆ ಅಥವಾ ಯಾವುದೇ ಒಂದು ವಿಚಾರಗಳನ್ನು ನೋಡೂದಾದರೆ ಅಥವಾ ಯಾವುದೇ ಒಂದು ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾಡುದು ನಿನಗೆ ಹೇಳ್ತೀನಪ್ಪ ಅಂತ ಕೂಡ ತುಂಬ ಜನಷ್ ಉಪನ್ಯಾಸಕರು ತಿಳ್ಸಿದ್ದಾರೆ ಇದೊಂದು ಒಂದು ಖುಷಿ ಆದ ಸಂಗತಿಯೆ ಸರಿ ಯಾಕಂತ ಹೇಳಿದರೆ ನೀವು ಇಂತಹ ನಿಮ್ಮ ಸ್ವಂತವಾಗಿ ಪಡೋದ್ರಿಂದ ಅದೆಷ್ಟೋ ಖರ್ಚುಗಳನ್ನ ಕೂಡ ಇದು ಉಳಿಸುತ್ತೆ ಉದಾಹರಣೆಗೆ ನಾವು ಬೇರೆ ಶಾಲೆಯವರು ಒಂದು ಕಾರ್ಡ್ ಇನ್ವಿಟೇಷನ್ ಕಾರ್ಡಿಗೆ ಇಪ್ಪತ್ತು ರೂಪಾಯನ್ನು ನೀಡಿದರು ಆದರೆ ನಾನು ಹತ್ತೇ ರುಪಾಯಲ್ಲಿ ಎಲ್ಲಾ ಶಿಕ್ಷಕರಿಗು ಕೂಡ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಮಾಡಿ ವಿತರಿಸಲಾಗಿತ್ತು ಇದು ಒಂದು ಖುಷಿಯಾದ ಸಂಗತಿನೆ ಅಂತ ಹೇಳ್ಬೋದು ಆಗಿದೆ ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಆಸಕ್ತಿಗಳು ಇರ್ತವೆ ಶಿಕ್ಷರಾದವರು ಅದನ್ನ ಹೊರ ತರುವಂತಹ ಮತ್ತೆ ಪಾಲಕರಾದರು ಅದನ್ನು ಹೊರ ತರುವಂತಹ ಕೆಲಸವನ್ನು ಮಾಡಬೇಕು ಇಲ್ದಿದ್ದರೆ ಅಂತಹ ಅನೇಕ ರೀತಿಯಾದಂಥ ಉತ್ತಮ ಆಸಕ್ತಿಗಳು ಅಥವಾ ಉತ್ತಮ ಕೌಶಲ್ಯಗಳು ಅವಳಲ್ಲಿ ಅಲ್ಲಿಯೇ ಉಳಿದು ಹೋಗುತ್ತವೆ ಅಥವಾ ಕುಂಟಿತವಾಗೇ ಹೋಗಿಬಿಡ್ತವೆ ಇದನ್ನು ನಾವು ಗಮನಿಸಿ ಅದನ್ನು ಬೂ ಮುಖ್ಯಭೂಮಿಕೆಗೆ ತರುವುದರ ಮೂಲಕ ಅವರಲ್ಲಿ ಇರುವಂಥ ಕೌಶಲ್ಯಗಳನ್ನು ಪ್ರತಿಭೆಯನ್ನು ಹೊರ ಹಾಕಿ ಅವರು ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ಅಥ್ವಾ ಉತ್ತಮ ನಾಗರಿಕನಾಗಿ ಬದುಕಲಿಕ್ಕೆ ಸಹಾಯಕವಾಗ್ತವೆ ಧನ್ಯವಾದಳು